ಮನೆ ಮುಂಭಾಗ್ದಲ್ಲಿ ಹೊಸ್ತಿಲ್ ಮೇಲೆ ಸಗಣಿ ಸಾರಿಸೋದು ಅಂದರೆ ನೀವು ಹಳ್ಳಿ ಕಡೆ ನೋಡ್ಬೇಕು ಅಯ್ಯೋ ಹಳ್ಳಿ ಕಡೆ ಎಲ್ಲಾರ ಮನೆ ಮುಂದೆ ಆ ಕಾಲದಲ್ಲಿ ಸಗ್ಣೀಲಿ ಸಾರ್ಸೋಣ ರಂಗೋಲಿ ಬಿಡೋಣ ಸಗ್ಣೀಲಿ ಸಾರ್ಸೋಣ ರಂಗೋಲಿ ಬಿಡೋಣ ಅದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಗೊತ್ತ ಅವಾಗಿನ ಹಳ್ಳಿ ಜನರಲ್ಲಿ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟರೆ ಸಕಾರಾತ್ಮಕ ಯೋಚನೆಗಳು ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗೆ ಬರ್ತಾವೆ ಲಕ್ಷ್ಮೀ ಒಲಿತಾಳೆ ನಮಗೆ ಅನ್ನೋ ಉದ್ದೇಶದಿಂದಾ ನಾವು ಅವಾಗ ನಮ್ಮ ಪೂರ್ವಜ್ರ ನಮ್ಮ ಹಿಂದಿನ್ ಕಾ ಹಿಂದೆ ನಮ್ಮ ತಾತ ಮುತ್ತಾತಂದಿರು ಸಗ್ಣೀಲಿ ಮುತ್ತಾತ ಮುತ್ತಜ್ಜಿಯರು ಎಲ್ಲ ಸಗ್ಣೀಲಿ ಸಾರಿಸಿ ರಂಗೋಲಿ ಬಿಟ್ಟು ಮನೆ ಮುಂದೆ ಯಾವಾಗಲೂ ಗೋಮಯ ಮಾಡಬೇಕು ಸಗ್ಣೀಲಿ ಸಾರಿಸ್ಬೇಕು ಸಗಣಿ ಬಳಸ್ಕೊಂಡ್ರೆ ಒಳ್ಳೇದು ಅದು ಸಕಾರಾತ್ಮಕ ಯೋಜನೆ ಸಕಾರಾತ್ಮಕ ಶಕ್ತಿನ ಒಳಗ್ಬರಿಸುತ್ತೆ ಹಾಗೆ ಲಕ್ಷ್ಮೀ ನಮ್ಗೆ ಒಲಿತಾಳೆ ಅನ್ನೋ ಉದ್ದೇಶದಿಂದಾ ಅವಾಗ ಯಾವಾಗ್ಲೂ ಸಗ್ಣೀ ಯೂಸ್ ಮಾಡ್ಕೊಳೋದು ಸಗ್ಣೀನ ಯೂಸ್ ಮಾಡ್ಕೋಣದು ಮುಂದೆ ಗೋಮಯ ಮಾಡೋದು ಹಂಗೇ ಮಾಡ್ತಾಯಿರ್ತಿದ್ರು ಮಾಡ್ತಿದ್ರು ಈಗಿನ ಕಾಲದಲಂತೂ ಸಗಣಿ ಹಳ್ಳಿ ಕಡೆ ಕೆಲವ್ರು ಮನೇಲಿ ಮಾತ್ರ ಕೆಲವ್ರ ಮನೇಲಿ ಮಾತ್ರ ಹಳ್ಳಿ ಕಡೆ ದನ ಕರುಗಳ್ನ ಸಾಕಿ ಆ ಸಗ್ಣೀನ ನೋಡ್ಬೋ ನೋಡೋಕ್ ಸಿಗುತ್ತೆ ಇಲ್ಲ ಅಂದರೆ ಈಗ ಟೌನ್ ಅಲ್ಲಿ ಎಲ್ಲೋದರು ಸಗಣೀಗೂ ಸಹ ದುಡ್ಡು ಕೊಟ್ಟು ಕೊಳ್ಳೊಅಂಥ ಪರಿಸ್ಥಿತಿ ಬಂದಿದೆ ದುಡ್ಡು ಕೊಟ್ಟು ಹಬ್ಬ ಹರಿದಿನ್ಗಳಲ್ಲಿ ಸಗಣಿಬೇಕು ಅಂದರೆ ಇಷ್ಟು ಅಂತ ದುಡ್ಡು ಕೊಟ್ಟು ತಗೊಂಡು ಸಗಣೀನ ಸಾರಿಸಿ ಗೋಮಯ ಹಾಕಿ ಅದ್ರ ಮಹತ್ವಾನ ತಿಳ್ಕೊಬೇಕು ನಾವು ಹಂಗೇ ನಮ್ಮ ಮಕ್ಳಿಗೆ ಸಗಣಿ ದನ ಕರುಗಳ್ ಸಾಕೋದ್ರಿಂದ ಸಗಣಿ ಸಿಗುತ್ತೆ ಆ ಸಗಣಿ ಮಹತ್ವ ಏನು ಅಂತ ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಸಗಣಿ ಇದ್ರೇ ಯಾವುದೇ ಕಾರ್ಯ ಈಗ ನೋಡಿ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರು ನಾವು ವಿನಾಯಕಗ್ ಪಸ್ಟ್ ಪೂಜೆ ಮಾಡ್ತೀವಿ ವಿನಾಯಕನ ಯಾವುದ್ರಿಂದ ಮಾಡ್ತಿವಿ ಸಗಣಿ ಇಂದಾನೇ ಮಾಡೋದು ಸಗಣಿ ಉಂಡೆ ಮಾಡಿಕೊಂಡು ಇಟ್ಟು ಅದ್ರ ಮೇಲೊಂದು ಗರಿಕೆ ಚುಚ್ಚುದ್ರೆ ಸಾಕು ವಿನಾಯಕ ಯಾವುದೇ ವಿಘ್ನಗಳ್ನು ವಿನಾಶ ಮಾಡು ವಿಘ್ನ ವಿನಾಕ ವಿನಾಯಕ ಅಂತ ಕೇಳಿಕೊಂಡು ನಾವು ಯಾವುದೇ ಒಂದು ಕಾರ್ಯನ ಮೊದಲು ಕಾರ್ಯ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ವಿನಾಯಕನ ಪೂಜೆ ಮಾಡ್ತಿವಿ ವಿನಾಯಕನ ಸಹ ನಾವು ಸಗಣಿಲೇ ಮಾಡ್ತೀವಿ ಸೋ ಹಂಗಾಗಿ ಸಗಣಿ ತುಂಬ ಉಪಯುಕ್ತವಾಗಿದ್ವು ಹಳ್ಳಿ ಸೈಡಿಗಂತೂ ಅದು ಬೇಕೇ ಬೇಕು ಅದು ಸಗಣಿ ಯಾವುದೇ ಮನೆ ಮುಂಭಾಗ್ದಲ್ಲಿ ನೋಡು ಸಗಣಿ ಸಾರಿಸಿ ರಂಗೋಲಿ ಬಿಟ್ಟಿರ್ತಾರೆ ಹಳ್ಳಿ ನೋಡೊಕೆ ಏನೋ ಒಂಥರ ಚಂದ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಸಗ್ಣಿಲಿ ಸಾರಿಸಿ ಎಲ್ಲ ನಮ್ಮ ಕಣ್ಗಳಲ್ಲಿ ಸಗ್ಣೀನ ಸಾರಿಸ್ತು ಶಾ ಸಾರಿಸೋದು ರಂಗೋಲಿ ಬಿಡೋದು ಮನೆ ಮುಂದೆ ಸಗಣಿ ಸಾರಿಸೋದು ರಂಗೋಲಿ ಬಿಡೋದು ನಾವು ಬೆಳ್ದಿರೋಂಥ ಬೆಳೆಗಳನೆಲ್ಲ ಅದ್ರೊಳಗೆ ಹಾಕೋಣದು ಅದ್ರ ಮುಂದಕ್ ಹಾಕೊಣದು ಪೂಜೆ ಮಾಡೋದು ಹಂಗೇ ಅವೆಲ್ಲ ಪೂಜೆ ಮಾಡ್ಬೇಕು ಅಂದರೆ ಸಗಣಿ ಮುಖ್ಯವಾಗ್ ಬೇಕು ಮನೆ ಮುಂದೆ ಸಗಣಿ ಸಾರಿಸ್ಲೇಬೇಕು ಪೂಜೆ ಮಾಡಬೇಕು ಅಂದರೆ ಸಗ್ಣಿಲಿ ಸಾರಿಸ್ಕೋಬೇಕು ಹಂಗಾಗಿ ಸಗಣಿ ತುಂಬ ತುಂಬ ಮಹತ್ವ ಪಡೆದಿರೋ ಅಂಥದ್ದು ಹಾಗೆ ನಮ್ಮ ಯಾವುದೇ ಒಂದು ಋಣಾತ್ಮಕ ಯೋಚನೆಗಳಿದ್ರು ಅವುನ್ನ ತೆಗ್ದಾಕಿ ಸಕಾರಾತ್ಮಕ ಧನಾತ್ಮಕವಾಗಿ ನಮಗೆ ಒಂದು ಶಕ್ತಿನ ಕೊಡೊಕ್ಕೆ ಇದು ಭಾವನೆಗಳ್ನೇ ಹೆಚ್ಚು ಮಾಡೋಕೆ ಒಳ್ಳೊಳ್ಳೆ ಯೋಜನೆಗಳು ಮಾಡ್ಕೊಣಕೆ ನಮಗೆ ಈ ಧನಾತ್ಮಕ ಸಿಮ್ಡಾ ಸಗಣಿ ತುಂಬ ತುಂಬಾ ಎಲ್ಪ್ ಮಾಡುತ್ತೆ ಸಹಾಯ ಮಾಡ್ತಿದೆ ಇತೀಚಿನ ದಿನಗಳಲ್ಲಿ ಸಹ ದನ ಸಾಕೋದು ಕಡಿಮೆ ಆಗಿರೋದರಿಂದ ಸಗಣಿ ಸಿಗೋದು ಸಹ ಕಡಿಮೆ ಆಗಿದೆ ಹಂಗೆ ಅದ್ರದು ಮಹತ್ವನ ನಾವು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತ ಇರಬೇಕು ದನ ಸಾಕಿದರೆ ಗೋಮಯದಿಂದ ಇಷ್ಟೊಂದು ಎಲ್ಪ್ ಆಗುತ್ತೆ ದನ ಸಾಕೋ ಕೆಲವೊಂದಾದರು ದನ ಸಾಕ್ಬೇಕು ದನ ಸಾಕೋದ್ರಿಂದ ನಮಗೆ ಹಾಲು ಎಲ್ಲ ಸಿಗುತ್ತೆ ಬರೀ ಸಗಣಿ ಅಂತಲ್ಲ ಹಾಲು ಸಿಗುತ್ತೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವುಗಳೆಲ್ಲ ಸಿಗುತ್ತೆ ಇವೆಲ್ಲ ಬೇಕು ಎಲ್ಲದನ್ನು ಕೊಂಡು ತಿನ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಅವೆಲ್ಲ ಬೇಕಂದ್ರೆ ನಾವು ದನ ಸಾಕಬೇಕು ನಾವು ದನ ಸಾಕಿದಾಗ ನಾ ಸ್ವಾಭಾವಿಕ್ವಾಗಿ ನಮಗೆ ಸಗಣಿ ಸಿಗುತ್ತೆ ಸಗ್ಣಿ ತುಂಬ ಒಂದು ಒಳ್ಳೇ ಒಳ್ಳೇ ಸ್ಥಾನಕ್ಕೆ ಸಗಣಿ ಒಂದು ಒಳ್ಳೆ ಸ್ಥಾನ ಕೊಡ್ಬೇಕು ನಾವು ಆ ಸಗಣಿ ಸ್ಥಾನ ಕೊಟ್ಟಾಗಲೆ ನಾವು ಮುಂದಕ್ಕೆ ಒಂದು ಒಳ್ಳೇ ಒಳ್ಳೇ ಯೋಜನೆಗಳನ್ನ ಹಾಕೋಳಕ್ಕೆ ಯಾವುದೇ ಒಂದು ಕಾರ್ಯ ಕಾರ್ಯನ ಒಳ್ಳೆ ರೀತಿ ಆಗಲಿ ಅಂತ ಸಹ ಮಾಡುವಾಗ ನಾವು ವಿನಾಯಕನ ಸಗಣಿ ಇಂದಾನೇ ಮಾಡ್ಕೊಂಡು ಯೋಜನೆ ಪ್ರಾರಂಭ ಮಾಡ್ತೀವಿ ಇವೆಲ್ಲಾ ಈ ಎಲ್ಲ ಉದ್ದೇಶಗಳು ಇಂದಾನೇ ನಾವು ಸಗಣಿ ಬಹಳ ಮಹತ್ವ ಕೊಡ್ತಿದ್ದಿವಿ ನಮ್ಮ ಮನೇಲಂತೂ ಇವಾಗಲೂ ದನ ಸಾಕ್ತಿವಿ ಅದನ್ನು ಯಾವಾಗಲೇ ಹಬ್ಬ ಹರಿದಿನಗುಳ್ ಅಂದರು ಒಳ್ಳೆ ಒಂದು ಕಾರ್ಯ ಬಂದರು ಯಾವಾಗಲು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಸಗಣಿ ಸಾರಿಸೋದ್ರಿಂದ ನಮ್ಗೆ ಒಂಥರ ಮನೆ ನೀಟಾಗಿರುತ್ತೆ ಶುದ್ಧತೆಯ ಸಂಕೇತ ಶು ಶುದ್ಧವಾಗಿದೆ ಈ ಮನೆ ಅಂತ ಯೋಚನೆ ಆಗುತ್ತೆ ಮನೆ ಶುದ್ದವಾಗಿದೆ ನಮ್ಮ ಶುದ್ಧ ಮನೆ ಶುದ್ದವಾಗಿದೆ ಸಗ್ಣೀಲಿ ಸಾರಿಸಿ ನಮ್ಮ ಮನಸು ಶುದ್ಧವಾಗುತ್ತೆ ನಾವು ಅವಾಗ ಒಳ್ಳೊಳ್ಳೆ ಯೋಚನೆ ಮಾಡ್ತೀವಿ ತರ್ಕಬದ್ದವಾಗಿ ಯೋಚನೆ ಮಾಡ್ತೀವಿ ಅಂತ ಸಗಣಿ ಉದ್ದೇಶ ಹೆಚ್ಚಾಗಿರುತ್ತೆ